ಒಂದು ದಿನ ನಾನು ಅನ್ನ ಮಾಡ್ತಾ ಇದ್ದೆ ಅನ್ನ ಮಾಡಬೇಕಿದ್ರೆ ಅನ್ನಕ್ಕೆ ನಾನು ಅನ್ನಕ್ಕಿಟ್ಟಾಗಿತ್ತು ಅನ್ನಕ್ಕಿಟ್ಟು ತರಕಾರಿ ಹೆಚ್ತಾ ಕೂತಿದ್ದೆ ತರಕಾರಿ ಹೆಚ್ತಾ ಕೂರಬೇಕಿದ್ರೆ ಏನಾಯಿತು ಕೇಳಿದರೆ ನಮ್ಮ ಅತ್ತೆಗೆ ಸ್ವಲ್ಪ ಸ್ಮೂತ್ ಆಗಬೇಕು ಅನ್ನ ಅವರು ತುಂಬ ಗಟ್ಟಿ ಅನ್ನ ಊಟ ಮಾಡೋಲ್ಲ ತುಂಬ ಮೆತ್ತಗಾದರೆ ನಮ್ಗೆ ಊಟ ಮಾಡೋಕ್ಕಾಗಲ್ಲ ಹೀಗಾಗಿ ಅವ್ರಿಗೆ ಒಂದು ಸಪ್ರೇಟ್ ಅನ್ನ ಮಾಡ್ತೀವಿ ನಾವು ಅದು ಏನಾಯಿತು ಅಂದರೆ ಅವರು ಅನ್ನ ಅವರೂ ಅನ್ನಕ್ಕೆ ಇಟ್ಟುಕೊಂಡ್ರು ನಾನು ಅನ್ನಕ್ಕೆ ಇಟ್ಟ ನಂತರ ಅವರು ಅನ್ನಕ್ಕೆ ಇಟ್ಟರು ನಾನು ತರಕಾರಿ ಹೆಚ್ತಾ ಕೂತಿದ್ದೆ ಯಾಕೋ ಅಲ್ಲಿಂದ ನಾನು ತರಕಾರಿ ಹೆಚ್ಚಾಯಿತು ನನ್ನದು ಯಾಕೋ ಈಕಡೆಗೆ ಬಂದೆ ಕ ಕಾಯಿ ತರೋಣ ಅಂತ ಆ ಕಡೆಗೆ ಹೋದೆ ಕಾಯಿ ತರ್ಬೇಕಂತ ಹೇಳಿ ಇಲ್ಲಿ ಅತ್ತೆ ಎಂತ ಮಾಡಿದ್ರು ಕೇಳಿದರೆ ಅನ್ನಕ್ಕಿಟ್ಟವರು ಹೊರಗಡೆ ಬಟ್ಟೆ ಒಣಗ್ಸಿ ಬಟ್ಟೆ ತರಕ್ಕೆ ಹೋದರು ಅಷ್ಟೊತ್ತಿಗೆ ಏನಾಯಿತು ಕೇಳಿದರೆ ಕುಕ್ಕರು ಬರ್ಸ್ಟ್ ಆಗಿ ಮೇಲುಗಡೆ ಕುಕ್ಕರ್ ಮೇಲೆ ಹಾರಿ ಕೆಳಗಡೆ ಬಿತ್ತು ಕೆಳ್ಗಡೆಗೆ ಬಿದ್ದು ಗರ ಗರ ಗರ ಗರ ತಿರುಗಿ ಮತ್ತೆ ಪುನಃ ಹೋಗಿ ಹಾಗೆ ಅದೇ ಸ್ತಿ ಇದರಲ್ಲಿ ಮೇಲುಗಡೆ ಹೋಗಿ ಕುತ್ಕೊಳ್ತು ಎಂತಾಯಿತು ಗೊತ್ತಾಗಿಲ್ಲ ನಮಗೆ ಅನ್ನ ಎಲ್ಲ ಪೂರ್ತಿ ಅನ್ನ ಹಾರೋಯಿತು ಸಿಕ್ಕಾಪಟ್ಟೆ ಅಲ್ಲಿ ಮೇಲುಗಡೆ ಹಂಚಿಗೆ ಕೆಳಗಡೆ ಟೆರೇಸ್ ಮೇಲೆ ಎಲ್ಲ ಅನ್ನ ಒಂದೊಂದು ರಾಶಿ ಅನ್ನ ಸಿಡಿದು ಮೇಲುಗಡೆ ಹೋಯಿತು ಕೊನೆಗೆ ಅದು ಎಂತಾಯಿತು ಹೇಳಿ ಗೊತ್ತಾಗಿಲ್ಲ ಆದರೆ ದೇವ್ರ ದಯದಿಂದ ನಮಗೆ ನನಗಾಗಲಿ ನಮ್ಮ ಅತ್ತೆಗಾಗಲಿ ಒಂದು ಚೂರು ಏನೂ ಆಗು ಆಗಿಲ್ಲ ಒಂದು ಆ ಒಂದು ಅವಘಡ್ದಿಂದ ನಾವಿಬ್ಬರೂ ಪಾರಾದ್ವಿ ಇಲ್ಲಾಂದರೆ ಆ ಕುಕ್ಕರು ಒಂದೇ ಅವರಿಗೆ ತಾಗ್ತಿತ್ತು ಇಲ್ಲ ನನ್ಗೆ ಏನಾದ್ರೂ ನಂಗ್ ತಾಗ್ತಿತ್ತು ಒಟ್ಟು ಏನೋ ಆಗ್ತಿತ್ತು ಆದರೆ ದೇವರು ಅದನ್ನು ಅಲ್ಲಿಗೇ ತಪ್ಸಿದ್ದಾರೆ ತಪ್ಸಿದ್ದಾನೆ